ನಮ್ಮ ತುಮಕೂರು ಜಿಲ್ಲೆ ಕೂಡ ಒಂದು ಸುಂದರವಾದ ಜಿಲ್ಲೆ ಯಾಕೆಂದರೆ ಇಲ್ಲಿ ಎಲ್ಲ ಥರ ಸೌಲಭ್ಯವು ಜನ್ಗಳಿಗೆ ಸಿಗುತ್ತೆ ಅದು ಕ್ರೀಡೆಯಾಗಿರಲಿ ಟೂರಿಶ್ಟ್ ಪ್ಲೇಸ್ ಆಗಿರಲಿ ಇಲ್ಲ ಉದ್ಯಾನವನ ಆಗಿರಲಿ ಇಲ್ಲ ನೀವು ಮೂವಿಗೆ ಹೋಗ್ತೀರ ಅಂದರೆ ಚಿತ್ರಮಂದಿರಗಳಾಗಿರ್ಲಿ ಮಾಲ್ಗಳು ಈ ರೀತಿ ಎಲ್ಲ ಸೌಲಭ್ಯಗಳು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ದೊರಕುತ್ತದೆ ಯಾಕೆಂದರೆ ಇವಾಗ ನಾವು ಟೂರ್ಗೆ ಅಂದರೆ ಇವಾಗ ಟ್ರಿಪ್ ಥರ ಹೋಗ್ತಿವಂದರೆ ನಾವು ಡಿ ಡಿ ಇಲ್ಸ್ ಅಂತ ಇದೆ ಅದು ದೇವ್ಸ್ಥಾನಕ್ಕೆ ಹೋಗ್ತೀವಿ ಅಂದರೆ ಸಿದ್ದಲಿಂಗೇಶ್ವರ ದೇವಸ್ಥಾನ ಇದೆ ಚೆನ್ನಬಸ್ವೇಶ್ವರ ದೇವಸ್ಥಾನ ಇದೆ ಸಿದ್ಧಗಂಗೆ ಮಠ ಇದೆ ಮತ್ತು ನಾವು ಮಧುಗಿರಿ ಕೋಟೆಗೆ ಓ ಹೋಗಿ ನೋಡ್ಬೌದು ಸಿದ್ದಲಿಂಗೇಶ ದೇವ್ಸ್ಥಾನ ಹತ್ರ ಡ್ಯಾಮ್ ಇದೆ ಈ ರೀತಿ ಸುಂದರವಾದ ಜಾಗಗಳು ಇದೆ ನಾವು ಯಾವಾಗಲೂ ಮನರಂಜನೆಗಾಗಿ ಹೋಗ್ ಹೋಗ್ತೀವಿ ಅಂದರೆ ಕ್ರೀಡೆ ಕ್ರೀಡೆ ಸೌಲಭ್ಯ ಏನಿದೆ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಶ್ಟೇಡಿಯಂ ಇದೆ ನಮ್ಮ ತುಮ್ಕೂರು ಜಿಲ್ಲೆಯಲ್ಲಿ ಅಲ್ಲಿ ನೀವು ಎಲ್ಲ ಥರ ಆಟವನ್ನ ಆಡ್ಬೌದು ಬಾಸ್ಕೆಟ್ಬಾಲ್ ಫುಟ್ಬಾಲ್ ಕ್ರಿಕೆಟ್ ಬ್ಯಾಟ್ಮಿಟನ್ ಖೋ ಖೋ ವಾಲಿಬಾಲ್ ಕಬಡ್ಡಿ ಇಂಡೋರ್ ಗೇಮ್ಸ್ ಆಗಿ ನಾವು ಕೂಡ ಜಿಮ್ ಕೂಡ ಇದೆ ಪ್ಲಸ್ ಇಂಡೋರ್ ಗೇಮ್ಸಾಗಿ ಜಿಮ್ನಾಶ್ಟಿಕ್ ಇದೆ ಟೇಬಲ್ ಟೆನ್ನಿಸ್ ಇದೆ ಚೆಸ್ ಆಡ್ಬೌದು ಈ ರೀತಿ ಎಲ್ಲ ಸೌಲಭ್ಯವು ಕೂಡ ನಮಗೆ ಸಿಗುತ್ತದೆ ಮತ್ತು ಉದ್ಯಾನವನ ಇದೆ ಮತ್ತು ಅಮಾನಿ ಕೆರೆ ಇದೆ ನಮಗೆ ತುಮಕೂರಲ್ಲಿ ಅಲ್ಲಿ ನಿಮಗೆ ಬೋಟಿಂಗ್ ಹೋಗ್ಬೋದು ಆದರೆ ನಾವು ಅಲ್ಲಿ ಟಿಕೆಟ್ ತೊಗಣ್ಬೇಕು ಬೋಟಿಂಗಿಗೆ ಇಷ್ಟು ಹಣ ನಿಗದಿ ಮಾಡಿರ್ತಾರೆ ಆ ಹಣವನ್ನು ನಾವು ಕಟ್ಟಿ ಟಿಕೆಟ್ ತೊಗೊಂಡು ನಾವು ಬೋಟಿಂಗ್ ಹೋಗ್ಬೋದು ಸುಮಾರು ಒಂದು ಅದೆಷ್ಟೋ ಒಂದು ಇಪ್ಪತ್ತು ಎಕ್ರೆಗಿಂತ ದೊಡ್ಡದು ಕೆರೆ ಇದೆ ಅಲ್ಲಿ ಫುಲ್ಲು ಬೋಟಿಂಗ್ ಹೋಗ್ಬೋದ್ ನಾವು ಇದು ತುಂಬ ಮನ್ಸಿಗೆ ಮನರಂಜನೆ ಕೊಡುತ್ತೆ ತುಂಬ ಇದೊಂದು ಇದೊಂದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಜನ್ಗಳು ನಮ್ಮ ತುಮ್ಕೂರಿಗೆ ಬಂದು ಯಾಕೆಂದರೆ ಬೋಟಿಂಗ್ ಎಲ್ಲ ಜಾಸ್ತಿ ನದಿಗಳ ಸೈಡು ಇಲ್ಲಾಂದರೆ ದೊಡ್ಡ ದೊಡ್ಡ ಸಮುದ್ರದಲ್ಲಿ ಮಾಡ್ತಾರೆ ನಾವು ಇಲ್ಲಿ ಕೆರೆಗಳಲ್ಲೂ ಇಲ್ಲಿ ಬೋಟಿಂಗ್ ಚಟುವಟಿಕೆ ಇಟ್ಟು ಜನರಿಗೆ ಮನರ್ಜನೆ ಕೊಡ್ತಿದ್ದಾರೆ ನಮ್ಮ ತುಮ್ಕೂರು ಜಿಲ್ಲೆಯಲ್ಲಿ ಮತ್ತು ತುಂಬ ಉದ್ಯಾನವನ ಅಂದರೆ ನಮ್ಮ ಇಲ್ಲಿ ನಾಮ ಚಿಲ್ಮೆ ಇದೆ ಡಿ ಡಿ ಇಲ್ಸು ಅಲ್ಲಿ ಎಲ್ಲ ಥರ ಪ್ರಾಣಿಗಳನ್ನ ನಾವು ನೋಡ್ಬೌದು ತುಂಬ ಜಿಂಕೆಗಳು ಬರ್ತಿರ್ತವೆ ಎಲ್ಲಾ ಪಕ್ಷಿ ಪ್ರಾಣಿ ಪಕ್ಷಿಗಳನ್ನ ನಾವು ನೋಡ್ಬೌದು ಈ ರೀತಿ ಉದ್ಯಾನವನ್ಗಳು ಜನರಿಗೆ ನಾವು ನೋಡಲು ಸಿಗುತ್ತದೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಮತ್ತು ಮೂವಿಗೆ ಹೋಗ್ತೀವಿ ಅಂದರೆ ಮಾರುತಿ ತಿಯೇಟ್ರರ್ ಇದೆ ನಮ್ಮ ತುಮಕೂರಲ್ಲಿ ಅಲ್ಲಿ ಎಲ್ಲ ಸಿನ್ಮಾಗಳ್ನೂ ಹೊಸ ಹೊಸ ಸಿನ್ಮಾಗಳ್ನೂ ಹಾಕ್ತಿರ್ತಾರೆ ಅದು ಬಿಟ್ಟು ನಾವು ಮಾಲ್ಗೆ ಹೋಗ್ತೀವಿ ಅಂದರೆ ಎಸ್ ಮಾಲ್ ಇದೆ ತುಮಕೂರಲ್ಲಿ ಅಲ್ಲಿ ಎಲ್ಲ ಥರದ ಬಟ್ಟೆಗಳನ್ನ ನಾವು ಖರೀದಿ ಮಾಡ್ಬೌದು ಅದರೊಳಗೆ ಐನಾಕ್ಸ್ ಮಾಲು ಈ ರೀತಿ ಎಲ್ಲ ಥರ ಇರೋದರಿಂದ ನಮ್ಗೆ ಎಲ್ಲ ಫಿಲಮ್ಮು ನೋಡೋ ಅವಶ್ಯಕ ಅವಕಾಶ ಸಿಗ್ತದೆ ನಮ್ಮ ತುಮಕೂರು ಬೇರೆ ಜಿಲ್ಲೆಗಿಂತ ಏನೂ ಕಡಿಮೆಯಿಲ್ಲ ಎಲ್ಲ ರಂಗ ಮಂದಿರಗಳು ಇದೆ ಮತ್ತು ಸಂಸ್ಕೃತ ಚಟುವಟಿಕೆ ಕೂಡ ನಡೆಯುತ್ತೆ ಜನರು ಕೂಡ ತುಂಬ ಖುಷಿಯಾಗಿರ್ತಾರೆ ಇಲ್ಲಿ ಯಾವುದೇ ಗಲಾಟೆ ಯಾವ ತೊಂದರೆ ಇಲ್ದಲೆ ನಾವು ಎಲ್ಲ ಜಾಗವನ್ನು ನೋಡ್ಬೌದು ತುಂಬ ನೆಮ್ಮದಿಯಾಗಿ ಶಾಂತಿಯುತವಾಗಿ ಇರುವ ಜಿಲ್ಲೆ ನಮ್ಮ ತುಮಕೂರು ಜಿಲ್ಲೆ